ಹೌದು ಹಾಂ ಅದೆ ನಮ್ಮ ಹತ್ರಾ ಏಷ್ಯನ್ ಪೈಂಟು ಇಂಡಿಗೊ ಪೈಂಟು ಬರ್ಜರ್ ಪೈಂಟು ಆಮೇಲೇ ಡುಲಕ್ಸ್ ಪೈಂಟ್ ಇದೆ ನಿಮ್ಗ ಯಾವುದು ಬೇಕು ಬ್ರ್ಯಾಂಡ್ ಕಂಪ್ನಿ ಹ್ಞೂ ಹ್ಞೂ

ಇಂಟಿರ್ಯರು ಎಕ್ಸ್ಟಿರ್ಯರ್ ಒಳಗೆ ಹೊರಗೆ ಹೊಡಿಬೇಕ ಪೈಂಟು

ಹಾಂ ಹಾಂ ಹಾಂ ಹ್ಞೂ ಹಾಂ

ಟೋಟಲ್ಲೀ ಫಿಫ್ಟಿ ಲೀಟರ್ ಬೇಕು ಹಾಂ ಫಿಫ್ಟಿ ಲೀಟರ್ ಮಿನಿಮಮ್ ಫಾರ್ಟಿ ಬೇಕು ಫಾರ್ಟಿ ಮೇಲೇ ಒಂದು ಎಕ್ಸ್ಟ್ರಾ ಒಂದ್ ಫೈವ್ ಫಾರ್ಟಿ ಫೈವ್ ಬೇಕಾಗುತ್ತೆ ಅದೆ ಟೋಟಲ್ ಕಾಸ್ಟ್ ಬಂದು ಒಂದು ಸಿಕ್ಸ್ಟಿ ತೌಸಂಡ್ ಬೇಕಾಗುತ್ತೆ

ಏಷ್ಯನ್ ಆದರೂ ಅಷ್ಟೆ ಏನು ಒಂದು ನಾಲ್ಕು ಸಾವಿರ ಐದು ಸಾವಿರ ಹೆಚ್ಚು ಕಮ್ಮಿ ಆಗತ್ತೆ ಅಷ್ಟೆ ಏಷ್ಯನ್ ಅಷ್ಟೆ ಆಗುತ್ತೆ

ಹಾಂ ಕಲರ್ ಮೆನು ಕಳ್ಸ್ಕೊಡ್ತೀನಿ ನಾನು ನಿಮಗೆ ವಾಟ್ಸಪ್ ಅಲ್ಲಿ ಯಾವ್ದು ಅಂತ ಸೆಲೆಕ್ಟ್ ಮಾಡಿ ನಮಗೆ ಅಡ್ವಾನ್ಸ್ ಪೇಮೆಂಟ್ ಮಾಡದರೆ ನಾವು ವರ್ಕರ್ಸ್ನಾ ಯಾವಾಗಿಂದ ಕೆಲಸ ಶುರು ಮಾಡ್ಬೇಕು ಅವಾಗ ಕಳ್ಸ್ತೀವಿ ಓಕೆ ಓಕೆ ಓಕೆ ಓಕೆ ಮೂರು ಜನ ಕರ್ಕೊಂಡು ಬರ್ತೀವಿ ಸರಿ ತ್ರೀ ಮೆಂಬರ್ಸ್ನ ಕರ್ಕೊಂಡು ಬರ್ತೀವಿ ಹತ್ತು ದಿನ್ದಲ್ಲಿ ಕೆಲಸ ಮುಗಿಸ್ತೀವಿ ಹಾಂ ಮಾಡ್ತರೆ ಅದಕ್ಕೆ ಟೆನ್ ಡೇಸ್ ತಗೊಂಡಿದ್ದೀವಲ್ಲ ಹತ್ತು ದಿನ್ದಲ್ಲಿ ಮುಗುಸ್ತೀವಿ ಇಲ್ಲಿ ಬೇರೆ ಬೇರೆ ಕಡೆ ಪೇಂಟ್ ಹಚ್ಚಲ ಹೋಗಿದಾರೆ ಹಾಂ ಸರಿ ಓಕೆ ಓಕೆ ಓಕೆ ಹತ್ತು ದಿನ್ದಲ್ಲಿ ಮುಗಸ್ಕೊಡ್ತೀವಿ ಏಪ್ರಿಲ್ ಟೆನ್ನಿಗೆ ಎಲ್ಲ ಫುಲ್ ಕ್ಲಿಯರ್ ಆಗತ್ತೆ ಹಾಂ ಮೆನು ಕಳ್ಸ್ಕೊಡ್ತೀನಿ ಹ್ಞೂ ಕಲರ್ ಮೆನು ಅಡ್ವಾನ್ಸ್ ಟೆನ್ ತೌಸಂಡ್ ಪೇ ಮಾಡಿ ಇನ್ನ ಬ್ಯಾಲೆನ್ಸ್ ಫಿಫ್ಟೀ ತೌಸಂಡು ಫಾರ್ಟಿ ಫೈವ್ ತೌಸಂಡ್ ಸಮ್ತಿಂಗು ಅದನ್ನ ಆಮೇಲೆ ಪೇ ಮಾಡ್ರಿ ಹೋ ಓಕೆ ಓಕೆ ಫೋನ್ಪೇ ಮಾಡಿ ಓಕೆ ಓಕೆ ಓಕೆ ತ್ಯಾಂಕ್ಸ್ ಓಕೆ